ನನಗೆ ಇಷ್ಟವಾದ ಮೀನುಗಳು ನಾಟಿ ಮೀನುಗಳು ಗೋರ್ಮೆಂಟ್ ಮೀನುಗ್ಳು ಎರಡೂ ಇವೆ ಗ್ಲಾಸ್ ಕರ್ಕು ಪಾಂಪ್ಲೆಟ್ಟು ಕ್ಯಾಟ್ಲಾಕು ರಹು ಮತ್ತು ಕೊರ್ದಿಲ್ಗಳು ಜಲ್ಲು ತೇಲುಗಳು ಉಣ್ಸುಗಳು ಪಕ್ಕೆಗಳು ಇವು ನನ್ಗೆ ತುಂಬ ಇಷ್ಟ ಇದು ಜನರು ಸಾಮಾನ್ಯವಾಗಿ ಅಂದರೆ ನಮ್ಮ ಹಳ್ಳಿ ಕಡೆ ಜಮಾ ಸಾಮಾನ್ಯವಾಗಿ ಜನರು ತುಂಬ ತಿನ್ನಲು ಬಯಸೋದು ಈ ಕ್ಯಾಟ್ಲಾಕು ರಹು ಗ್ಲಾಸ್ ಕರ್ಕು ಜಿಲೇಬಿಗ್ಳು ಪಾಂಪ್ಲೆಟ್ಟು ಅಂದರೆ ಬ್ಲಾಕ್ ಪಾಂಪ್ಲೆಟು ಅಂದರೆ ವೈಟ್ ಪಾಂಪ್ಲೆಟ್ ನಮ್ಮ ಕಡೆ ಸೈಡ್ ಸಿಗೋಲ್ಲ ಸಮುದ್ರದ ಕಡೆ ಸಿಗ್ತವೆ ವೈಟ್ ಪಾಮ್ಪ್ ಬ್ಲಾಕ್ ಪಾಂಪ್ಲೆಟ್ಟು ಮತ್ತು ಕೊರ್ದಿಗ್ಳು ಕುಚ್ಚುಲುಗ್ಳು ತೇಲು ಮೀನು ಇವು ಜನರು ಸಾಮಾನ್ಯವಾಗಿ ತಿನ್ನೋದು ನಮ್ಮ ಹಳ್ಳಿ ಕಡೆ ಇಷ್ಟಪಡ್ತಾರೆ ಅದೇ ರೀತಿ ಸಿಟಿಗಳಲ್ಲಿ ಅಂದರೆ ಪೇಟೆನಲ್ಲಿ ನಮ್ಮ ಕೋಲಾರ ಕೋಲಾರದಲ್ಲಿ ತುಂಬ ಜನ ಅಂಜಲ್ ಮೀನು ಬಾಂಗಡೆ ಮೀನು ವೈಟ್ ಪಾಂಪ್ಲೆಟ್ ಫಿಶ್ಶು ಇದು ಯಥೇಚ್ಛವಾಗಿ ಬಳಸ್ತಾರೆ ಜಿಲೇಬಿ ಮೀನು ಇವು ಜಾಸ್ತಿ ಕ್ಯಾಟ್ಲಕ್ಕು ರಹು ಗ್ಲಾಸ್ ಕರ್ಕು ಈ ಮೀನುಗಳು ಅಂದರೆ ನಮ್ಮ ಕೋಲಾರ ಡಿಸ್ಟ್ರಿಕ್ ಪೂರ್ತಿ ಹೆಚ್ಚು ಜನ ತಿನ್ನಲು ಸಾಮಾನ್ಯವಾಗಿ ಬಳಸ್ತಾರೆ ಹಳ್ಳಿ ಕಡೆ ನಾಟಿ ಮೀನೇ ಈಗ್ಲೂ ತುಂಬ ಜನ ಇಷ್ಟಪಡೋಂಥದ್ದು